ಹಲೋ ಹೌದು ರೀ ಹೌದು ಹಾಂ ನಮ್ಮ ಹತ್ರ ಭಾಳಷ್ಟು ವೆರೈಟಿ ಅವಾ ನೀವು ಏನು ಲೈಕ್ ಮಾಡೀರಿ ಏನು ಡಿಸೈಡ್ ಏನು ಫಂಕ್ಷನ್ ಇದೆಯಾ ಎಷ್ಟು ಕ್ವಾಂಟಿಟಿ ನಿಮ್ಗೆ ಬೇಕಾಗಿರೋದು ಅಚ್ಚ ಅಚ್ಚ ಒಂದು ಫೈ ಹಂಡ್ರೆಡಾ ಫೈ ಹಂಡ್ರೆಡ್ ಪೀಸಾ ಹಾಂ ಈಗ ರೀಸೆಂಟ್ಲಿ ಕದ್ದು ಪಾನ್ ಭಾಳ ನಡಿಲಿಕತ್ತದ ನೋಡಿರಿ ಹೌದಾ ಹಾಗಿತ್ತು ಅಂದ್ರೆ ಮೋತಿಚೂರು ಲಡ್ಡು ಅದು ವರ್ಕೌಟ್ನೂ ಆಗ್ತದೆ ನಿಮ್ಮ ಯಾ ಟು ಫಾರ್ಟಿ ಕೆ ಜಿ ನೋಡಿರಿ ಹಾಂ ಟ್ವೆಂಟಿ ಟು ಟ್ವೆಂಟಿ ಟು ಪೀಸಸ್ ಇರ್ತಾವೆ ಒನ್ ಕೆ ಜಿಗೆ ಹಾಂ ಅಚ್ಚ ಒನ್ ಟ್ವೆಂಟಿ ಫೈ ಕೆ ಜಿ ತಗೋರಿ ಮೇಡಮ್ಮಾ ಹಾಂ ವರ್ಕೌಟ್ ಆಗ್ತದೆ ಅದು ಮತ್ತು ನಾವು ಈ ನಡುವೆಯ ರೇಟ್ನೂ ಜಮಾಯ್ಸಿ ಹಚ್ತೇವೆ ಇವು ಹಾಕಿ ಮಾಡಮ್ ಕಡಿಮೆ ಮಾಡಮ್ ಒನ್ ಟ್ವೆಂಟಿ ರುಪೀಸ್ ಕಡಿಮೆ ಮಾಡಮ್ ಪರ್ ಕೆ ಜಿ ಹಾಂ

ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ ಮೇಡಮ್ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ಲೆಲ್ಲ ನಮ್ಮ ಕಡೆನೇ ಬರ್ಬೇಕು ಒಂದ್ಸರ್ತಿ ನೋಡಿರಿ ನೀವು ಟ್ರೈ ಮಾಡಿ ಟೇಸ್ಟ್ ನಮ್ಮದು ಬಾಲಾಜಿ ಸ್ವೀಟ್ ನೋಡಿರಿ ಸೂಪರ್ ಮಾರ್ಕೆಟ್ ನೀವೂ ಅಲ್ವ ಫೇಮಸ್ ಅದಾ ನಮ್ಮದು ಹಾಂ ಮತ್ತೆ ಯಾವಾಗ ಬಂದು ಮೀಟ್ ಆಗ್ತೀರಿ ನಾನು ಹುಡುಗ್ರು ಕಳಿಸ್ಲಾ ಬರ್ತೀರಿ ಸರಿ ಸರ್ ಸರಿನಾ ಒಂದು ಕಾಲ್ ಮಾಡ್ಬಿಟ್ಟು ಬನ್ನಿ ಹಾಂ ಹಾಂ ಮತ್ತೆ ನಮ್ಮಲ್ಲಿ ಜಾಮೂನು ಕಾಜು ಕತ್ಲಿ ಮತ್ತು ಗಾಜರ್ಕಾ ಹಲ್ವ ನೀವು ಏನು ನೀವು ಈಗ ಜಾಸ್ತಿ ಕ್ವಾಂಟಿಟಿ ಹೇಳಿದ್ದು ಅಲ್ರಿ ನೀವು ಏನು ಕೇಳ್ತೀರಿ ಅದನ್ನ ನಾವು ಮಾಡಿಸಿ ಕೊಡ್ಬೋದು ನಿಮಗೆ ಅದೇ ಇದೆ ಅಂತಿಲ್ಲ ವರ್ಕೌಟ್ ಆಗೋದು ಇದೊಂದು ನಾ ನಿಮ್ಗೆ ಹೇಳಿದ್ದಷ್ಟೇ ಸರಿ ಮ್ಯಾಮ್ ಮತ್ತು ಹಾಂ ನೀವು ಬಂದು ಒಂದ್ಸಲ ಮೀಟ್ ಆದ್ರೆ ನಮ್ಗೆ ಕನ್ಫರ್ಮ್ ಆಗ್ತಿತ್ತು ಡೇಟ್ ಯಾವಾಗ ಅದ ರೀ ನಿಮ್ಮ ಫಂಕ್ಷನ್ ಡೇಟ್ ಯಾವಾಗ ಅದಾ ಇಪ್ಪತ್ತೈದನೇ ಅಂದರೆ ಇನ್ನೂ ಟು ಡೇಸ್ ಹಾಂ ಅಡ್ವಾನ್ಸ್ ಏನಾದ್ರು ಸ್ವಲ್ಪ ನೀವು ನಾಳೆ ಬಂದು ಕೊಟ್ಟು ಹೋದರೆ ನಾನು ಮತ್ತೆ ನಮ್ಗೆ ಕನ್ಫರ್ಮ್ ಆಗ್ತಿತ್ತು ಹಾಂ ಮಾಡ್ತೀವಿ ಹೋಮ್ ಡೆಲವರಿ ಅದಾ ರೀ ಹೋಮ್ ಡೆಲವರಿ ಅದಾ ನಮ್ದು ಹಾಂ ಏ ಅದ್ರ ಬಗ್ಗೆ ಏನು ವರಿ ಮಾಡ್ಬೇಡ ನೀವು ಇನ್ ಟೈಮ್ ಕಳ್ಸ್ತೀನಿ ನಾನು ಇಲ್ಲ ನಾಳೆ ಮತ್ತು ನಾನು ರಿಮೈಂಡ್ ಮಾಡ್ಲಾ ನೀವು ಬರ್ತೀರ ಮೇಡಮ್

ಸರಿ ಮ್ಯಾಮ್ ತ್ಯಾಂಕ್ ತ್ಯಾಂಕ್ ಯು ಹಾಂ